ನಾವು ಮೊಟ್ಟ ಮೊದಲು ಸಂಗ್ರಹಿಸಿ ಅಂಚೆ ಚೀಟಿ ಅಂದರೆ ಇಪ್ಪತ್ತು ಪೈಸದ್ದು ಅಂಚೆ ಚೀಟಿ ಆ ಇಪ್ಪತ್ತು ಪೈಸದ ಅಂಚೆ ಚೀಟಿ ಅಂತಂದರೆ ಬೆಲೆ ಜಾಸ್ತಿ ಅದಕ್ಕೆ ಅಂದ್ರೆ ಬೆಲೆ ಅಂದರೆ ಒಂಥರ ಭಯದ ವಸ್ತು ಅದು ಅದ್ರ ಅದ್ರ ಮೇಲೆ ಸೈನುಗ್ಳು ಹಾಕಿಸ್ಕೋಬಿಟ್ರೆ ಏನಪ್ಪ ನಾವು ಏನೋ ಅದ್ರ ಮೇಲೆ ಸೈನ್ ಹಾಕ್ಕೊಟ್ಬಿಟ್ಟಿದೀವಿ ಅವ್ರ ಹತ್ರ ಸಾಲ ಮಾಡ್ಬಿಟ್ಟಿದೀವಿ ಹಂಡ್ ಬೆಂಡ್ಗ್ ಹತ್ಸ್ಬಿಟ್ಟಿದ್ದಾರೆ ಅದನ್ನ ಅದ್ರ ಮೇಲೆ ಸೈನ್ ಹಾಕ್ಬಿಟ್ಟಿದೀವ್ ನಾವು ಅವ್ರ ಸಾಲ ನಾವು ತೀರಿಸ್ಲೇಬೇಕು ಇಲ್ಲ ಅಂದರೆ ನಮ್ಗೆ ಏನು ಮಾಡ್ತಾರೋ ಅವರು ಅಂತ ಹೇಳ್ಬಿಟ್ಟು ಅದರ ಅಂಚೆ ಚೀಟಿ ಮೇಲೆ ಸೈನ್ ಹಾಕ್ಸ್ಕೊಂಡ್ಬಿಟ್ರೆ ಫುಲ್ಲು ಭಯ ಆಗುತ್ತೆ ನಾಣ್ಯಗಳು ಅಂತಂದರೆ ಇಪ್ಪತ್ತು ಪೈಸದ ನಾಣ್ಯ ಬರೋದು ಅವಾಗ ಅದೊಂಥರ ಬಂಗಾರದ ಥರ ಕಲರು ಅದು ಅದರಿಂದ ನಾವು ಉಂಗುರ ಎಲ್ಲ ಮಾಡಿಸಿದ್ದೀವಿ ಅದ್ರಲ್ಲಿ ಉಂಗುರ ಮಾಡಿಸ್ತಾರೆ ಆಮೇಲೆ ಬ್ರಾಸ್ಲೇಟ್ ಮಾಡಿಸ್ತಾರೆ ಆ ನಾಣ್ಯಗಳಿಗೆ ಜಾಸ್ತಿ ಬೆಲೆ ಇತ್ತು ಬಂಗಾರದ ಬೆಲೆ ಇತ್ತು ಆಮೇಲೆ ಕಲ್ಲುಗಳು ಅಂತಂದರೆ ಅಚ್ಚಿನ ಕಲ್ಲು ಆಡ್ತೀವಿ ಗುಂಡು ಗುಂಡು ಗುಂಡುಗಿರ್ತವೆ ಅಚ್ಚಿನ ಕಲ್ಗಳು ಆಡುವಂಥವು ಆಮೇಲೆ ಅದು ಬೆಣಚು ಕಲ್ಲಿರ್ತವೆ ಅದು ವಜ್ರ ಥರ ಹೊಳಿತಾ ಇರ್ತವೆ ಬಿಸಿಲಿಗೆ ವಜ್ರ ಥರ ಹೊಳಿತಾ ಇರ್ತವೆ ಅವೆಲ್ಲನನ್ನೂ ನಾವು ನೋಡಿದ್ದೀವಿ ಇವತ್ತೂ ಅವಕ್ಕೆ ಬೆಲೆ ಜಾಸ್ತಿ ಇದೆ ಮೌಲ್ಯ ಅಂದರೆ ಬೆಲೆ ಬೆಲೆ ಜಾಸ್ತಿ ಇದೆ ಆ ಕಲ್ಲುಗ್ಳಿಗೆ ಆಮೇಲಿಂದ ಆ ಅಂಚೆ ಚೀಟಿಗೆ ಆಮೇಲಿಂದ ಗುಂಡು ಗುಂಡ್ಗೆ ಆ ಅಚ್ಚು ಕಲ್ಲು ಇವತ್ತೂ ಅಚ್ಚಿನ ಕಲ್ಲು ಆಡ್ತೀವಿ ಗುಂಡು ಗುಂಡ್ಗೆ ಆ ಕಲ್ಲುಗ್ಳು ತಗೊಂಡು ಅಚ್ಕಲ್ಲು ಆಟ ಆಡ್ತೀವಿ ತುಂಬ ಚೆನ್ನಾಗಿರ್ತೆ ಆ ನಾಣ್ಯಗ್ಳು ಅಂದ್ರೆ ಇಪ್ಪತ್ತು ಪೈಸಕ್ಕೂ ಅಷ್ಟೇ ತುಂಬ ಅದರಿಂದ ಒಡ್ವೆಗಳು ಮಾಡಿಸ್ತೀವಿ ಆ ಇಪ್ಪತ್ತು ಪೈಸದ ಒಡ್ವೆಯಲ್ಲೇ ಎಷ್ಟೋ ಜನ ಮಾಡ್ಸ್ಕೊಳ್ತಾರೆ ಇಪ್ಪತ್ತು ಪೈಸ ನಾಣ್ಯಗ್ಳಲ್ಲಿ ಒಡವೆ ಮಾಡಿಸ್ತಾ ಇದ್ರು ಅದಕ್ಕೋಸ್ಕರ ಅವಕ್ಕೆಲ್ಲ ಬೆಲೆ ಜಾಸ್ತಿ ಇದೆ